ಹಲೋ ಮೇಡಮ್ ನಾವು ಒಂದು ಟೂರಿಸ್ಟ್ ಒಂದು ಇದು ಬೆಳಗಾಮ್ದಿಂದ ಬಂದಿದ್ದೀವಿ ರೀ ನಾವು ಇಲ್ಲಿ ಗದಗಿನಾಗ ನಿಮ್ಮೂರಲ್ಲಿ ಎಲ್ಲ ಸ್ವಲ್ಪ ನಮ್ಮ ನಿಮ್ಗೆ ಒಟ್ನಲ್ಲಿ ರೂಮ್ ಅದಾವ ರೀ ನಮಗೆಲ್ಲ ಏನಾದ್ರು ವ್ಯವಸ್ಥೆ ಮಾಡಲಿಕ್ಕೆ ಉಳ್ಕೊಳ್ಳಿಕ್ಕೆ ನಮ್ಗೆ ರೂಮ್ ಇಲ್ಲ ರೀ

ಅಂದರೆ ನಾವು ಫ್ಯಾಮ್ಲಿ ವ ಅದೀವಿ ರೀ ಒಂದು ಏಳೆಂಟು ಜನ ಇದ್ದೀವೊ ನಾವು ನಮ್ಗೆ ನಿಮ್ಗೆ ಅಲ್ಲಿ ನಮ್ಮ ಬಾತ್ರೂಮ್ ವ್ಯವಸ್ಥೆ ಆಗ್ತಿದೆ ಎಲ್ಲ ಬೇಕು ರೀ ಆಮೇಲೆ ನಮ್ಮಲ್ಲಿ ಈಗ ಅದು ಸ್ನಾನಕ್ಕೆ ಬಿಸಿನೀರು ಎಲ್ಲ ವ್ಯವಸ್ಥೆ ಐತೆ ರೀ ಮಾತಾಡಿ ರೀ ಹಾಂ ಹೌದು ರೀ ಅಂದರೆ ರೂಮಿಂದ ಇದು ಎರಡು ಇರಲ್ರಿ ಆಮೇಲೆ ರೂಮಿಂದು ರೆಂಟು ಎಷ್ಟು ಇರ್ತದೆ ನಿಮ್ಮದು ಸರಿ ಹಾಗಾದ್ರೆ ಹೌದು ರೀ ಆಮೇಲೆ ನಿಮ್ಗೆ ಊಟದ ಟಿಫಿನಿದ್ದು ವ್ಯವಸ್ಥೆ ಆದ್ ರೀ ಮಾಡ್ಕೊಡ್ತೀವಿ ರೀ ಏನಿಲ್ರಿ ಬರಿ ರೂಮಿಂದು ಹೌದು ರೀ ಹಾಂ ಬರೀ ಅಂದರೆ ಹೌದು ರೀ ಆಯ್ತು ಮೇಡಮ್ ನಾವು ಹಂಗಿದ್ದರೆ ಒಂದು ಏಳೆಂಟು ಜನ ಅದೀವಿ ರೀ ನಾನು ಬರ್ತೀನಿ ರೀ ಸಲುವಾಗಿ ಅದು ಮಿಸ್ಸಾಗೈತೆ ಅದು ಕಾಲ್ ಮಾಡ್ತೀನಿ ಆಯ್ತು ಬರ್ತೀನಿ ಮೇಡಮ್ ಏ ನಾವು ಬರ್ತೀವಿ ಬಂದು ನಿಮಗೆ ಎಲ್ಲ ಹೇಳ್ತೀನಿ ನಿಮ್ಮದು ರೂಮ್ ರೆಂಟು ನೋಡಿರಿ ನೋಡಿ ಸ್ವಲ್ಪ ನೋಡಿ ತೊಗೋ ರೀ ಐತೆ ರೀ ಮೇಡಮ್ ಹ್ಞೂ ಹಾಂ

ಆಯ್ತು ಆಯ್ತು ಮೇಡಮ್ ಬರ್ತೀನಿ ರೀ ಬನ್ನಿ ಹಾಂ ಆಯ್ತು ಆಯ್ತು ಮಾಡ್ತೀನಿ ತಡೀರಿ